ಹಲೋ ಹಲೋ ಹಲೋ ಹಲೋ ಹಲೋ ಏನು ಹೇಳಿರಿ ನಮಗೆ ನೀವು ದ್ವಾಸಿ ಕೊಡಿರಿ ಮಸಾಲೆ ದ್ವಾಸಿ ಒಂದು ಒಂದಲ್ಲ ಮೂರು ಮಂದಿ ಇದೀವಿ ನಾವು ಮೂರು ಮಂದಿ ಇದ್ದೀವಿ ನಾವು ಮೂರು ಪ್ಲೇಟ್ ಕೊಡಿರಿ ಮೂರು ಮಂದಿ ಇದ್ದೀವಿ ಮೂರು ಮಂದಿಗೆ ಕೊಡಿರಿ ಈಗ ನಾವು ಪ್ಲೆ ಮತ್ತೆ ಹೋಗೋ ಮುಂದೆ ದೊಡ ಪ್ಯಾಕ್ ಕಟ್ಸ್ಕಂಡು ಹೋಗ್ತೀರೀ ಹಾಂ ಇಡ್ಲಿ ಸಾಂಬಾರೆ ಕೊಡಿರಿ ಮತ್ತು ಇಡ್ಲಿ ಸಾಂಬಾರು ಮತ್ತು ಇದು ಮಸಾಲೆ ದ್ವಾಸೆ ಎಲ್ಲ ಕೊಡ್ರಿ ಮತ್ತು ಒಂದು ಮೂರು ಪ್ಲೇಟು ಇದನ್ನ ಕೊಡಿರಿ ವಡಾ ಕೊಡಿರಿ ವಡಾ ಉದ್ದಿನ ವಡಾ ಹಾಂ ವಡಾ ಹಾಂ ಆತು ಇದೊದು ಕ ಅದೆಷ್ಟು ಮೇಡಮ್ ಕೊಡಿರಿ ಮತ್ತು ಆಮೇಲೆ ಈಗ ನಮ್ಗೆ ಒಂದು ನಾಲ್ಕು ಪ್ಲೇಟು ಮಸಾಲೆ ದ್ವಾಸೆ ಒಂದು ನಾಲ್ಕು ಪ್ಲೇಟು ವಡಾ ನಾಲ್ಕು ಪ್ಲೇಟು ಆಮೇಲೆ ಮತ್ತೆ ಬೇರೆ ನಮೂನೆ ಚಾ ಕಾಪಿ ಏನು ಕಟ್ಟಿಸ್ಕೊಂಡು ಹೋಗೋದೇನು ಬೇಡ್ರಿ ಇಲ್ಲಿಗೆ ಕೊಡಿರಿ ನಮ್ಗೆ ಕುಡೀಲಿಕ್ಕೆ ಇಲ್ಲಿ ಕುಡಿಲಿಕ್ಕೆ ಕೊಡಿರಿ ಚಾ ಕಾಪಿ ಕೊಡಿರಿ ಅಲ್ಲ ಕಟ್ಟಿಸೋರು ಕಟ್ಟೋದು ಯಾಕೆ ಮೇಡಮ್ ಕುಡೀತೀನಿ ಇವಾಗ ಅಲ್ಲ ಕಟ್ಟೋದು ಗುಲಾಬ್ ಜಾನು ಹಾಂ ಗುಲಾಬ್ ಜಾ ಹಾಂ ಗುಲಾಬ್ ಜಾನು ಮತ್ತು ಹಾಂ ಅಷ್ಟು ಕಟ್ಟಿ ಕೊಡಿರಿ ಕಟ್ಟಿ ಕೊಟ್ಟು ನಮಗೆ ರೇಟೆಲ್ಲ ಹೇಳಿರಿ ನಾವು ಹೋಗೋ ಮುಂದೆ ಕೊಡ್ತೀವಂತೆ ಐದು ಗಂಟೆ ನಾವು ಅದನ್ನ ಹಾಂ ಬೋರ್ನ್ವಿಟಾನೂ ಕೊಡಿರಿ ಯಾವ್ದಾದ್ರು ಒಂದು ಕೊಡಿರಿ ಒಂದು ಚಾ ಕಾಪಿನಾರೂ ಕೊಡಿರಿ ಬೋರ್ನ್ವಿಟಾನಾರೂ ಕೊಡಿರಿ ಹಾಂ ಅಷ್ಟೆಲ್ಲ ಕೊಡಿರಿ ಮತ್ತು ಖಾರದ ಪಾ ಖಾರದ ಪಾಕೀಟು ಹುಡ್ಗುರ್ಗೆ ಒಂದಿಷ್ಟು ಚಾಕ್ಲೆಟ್ ಪಾಕೀಟು ಬಿಸ್ಕಿಟ್ ಪಾಕೀಟು ಅವೆಲ್ಲಾ ಕಟ್ಟಿ ಕೊಡಿರಿ ಎಲ್ಲಾ ಕಟ್ಟಿ ಕೊಡಿರಿ ನಾವೆಲ್ಲರೂ ಇದೇವೆ ತಿನ್ಲಿಕ್ಕೆ ಹತ್ತೀವಿ ಎಲ್ಲಾ ಬರೋಬ್ಬರಿ ಲೆಕ್ಕ ಮಾಡಿರಿ ಲೆಕ್ಕ ಮಾಡಿರಿ ಲೆಕ್ಕ ಮಾಡಿರಿ ಲೆಕ್ಕ ಮಾಡಿ ನಮಗೆಲ್ಲ ಕೊಡಿರಿ ನಿಮ್ಮ ನಿಮ್ಮ ಹೊಟೆಲ್ಲು ಚೊಲೋ ಇದೆ ಅಂತೇಳಿ ನಿಮ್ಮ ಹೋಟೆಲ್ ಚೆಂದ ಚೊಲೋ ಇದೆ ಅಂತೇಳಿ ಬಂದೇವೆ ಮತ್ತು ನಾವು ಹಾಂ ಉಡುಪಿ ಹೋಟೆಲ್ ಅಂತೇಳಿ ಚೊಲೋ ಬಂದಿದೆ ಕಾಮತ್ ಹೋಟೆಲ್ ಅಂತೇಳಿ ಬಂದೀವಿ ಹಾಂ ಬಂದೇವೆ ಮತ್ತು ಚೊಲೋದೆ ಕೊಡಿರಿ ಎಲ್ಲಾ ನಮ್ಗೆ ಕಟ್ಟೋದೆಲ್ಲ ಮತ್ತೆ ಕೊಡಿರಿ ಹಾಂ ಆಗುತ್ತೆ ಮತ್ತೇನು ಎಲ್ಲ ಕೊಡಿ ಪಾರ್ಸಲ್ ಕೊಡಿರಿ ಅಷ್ಟು ಪಾರ್ಸೆಲ್ ಕೊಡ್ರಿ ಹಾಂ ಹಾಂ ಹಾಂ ಇಲ್ಲಿ